ನಮಸ್ತೆ ಅಮ್ಮ ಹೌದಾ ಹ್ಞೂ ಸರಿ ಅಮ್ಮ ನೀವು ಹೇಳಿದ್ ಒಳ್ಳೆಯದು ನಾನು ಈ ಒಂದು ಗ್ರಾಮದ ಮುಖಂಡನಾಗಿ ನಾನು ಈ ಒಂದು ಗ್ರಾಮ ಒಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಳಪಡುವುದರಿಂದ ನಾನು ಈ ಪಂಚಾಯಿತಿಯಲ್ಲಿರುವಂಥ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಅಲ್ಲಿ ಇರತಕ್ಕಂಥ ಪಿ ಡಿ ಓ ಮತ್ತು ಅಧ್ಯಕ್ಷರನ್ನು ನಾನು ಭೇಟಿ ಮಾಡಿ ಈ ಒಂದು ಸಮಸ್ಯೆಗೆ ನಾನು ಪರಿಹಾರವನ್ನು ಅವ್ರ ಮುಖಾಂತರ ಅಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನಾನು ಈ ಗ್ರಾಮಕ್ಕೆ ಒದಗಿಸಿ ಕೊಡುವುದ್ರ ಒಂದು ಕೆಲಸವನ್ನು ನಾನು ಮಾಡುತ್ತೇನೆ ನಿಮ್ಮ ಒಂದು ಸಮಸ್ಯೆ ಕೇಳಿದ್ದಕ್ಕೆ ಉತ್ತಮವಾಗಿದೆ ಆ ಒಂದು ಸಮಸ್ಯೆಗೆ ನಾನು ಈ ಒಂದು ಪಂಚಾಯಿತಿಯ ಹ್ಞೂ ಆಯ್ತಮ್ಮ ಆಯ್ತಮ್ಮ ನಾನು ಇದನ್ನು ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಸಂಬಂಧಿಸಿದಂಥ ಇಲಾಖೆಗೆ ಭೇಟಿ ನೀಡಿ ಇದರ ಒಂದು ಪರಿಹಾರವನ್ನು ನಾನು ಸಾಧ್ಯವಾದಷ್ಟು ಬೇಗ ನಾನು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಆಯ್ತಮ್ಮ ಆಯ್ತಮ್ಮ ಒಳ್ಳೇದು ನಿಮ್ಮ ಎಲ್ಲ ಒಂದು ಸಮಸ್ಯೆಗಳನ್ನು ನಾನು ಸಂಬಂಧಿಸಿದ ಇಲಾಖೆಯ ಮುಖಾಂತರ ಮಾತನಾಡಿ ಪರಿಹಾರವನ್ನು ಕಂಡುಕೊಳ್ಳುತ್ತೇನೆ ಆಯ್ತು ಆಯಿತು ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತಾ ಇದೇನೆ